ನಾನು ನನ್ನ ಜೀವನದಲ್ಲಿ ತುಂಬ ಪಾಠಗಳನ್ನು ಕಲ್ತಿದೀನಿ ತುಂಬ ಕಷ್ಟಗಳನ್ನು ಪಟ್ಟಿದ್ದೀನಿ ಆ ಕಷ್ಟಕ್ಕೆ ಪ್ರತಿಫಲವೂ ಸಿಕ್ಕಿದೆ ಕೆಲವೊಂದಕ್ಕೆ ಪ್ರತಿಫಲ ಇನ್ನೂ ಸಿಕ್ಕಿಲ್ಲ ಕೆಲವೊಂದಕ್ಕೆ ಸಿಕ್ತಾಯಿದೆ ತುಂಬ ಪಾಠಗಳ್ನ ಕಲ್ತಿದೀನಿ ಒಬ್ಬೊಬ್ರು ನಮ್ಮ ಸ್ವಂತದವರೇ ಆದರೂ ಫ್ರೆಂಡ್ಸ್ ಸರ್ಕಲ್ಲೇ ಆದರೂ ಗೆಳೆಯ ಗೆಳತಿಯರೇ ಆದರೂ ತುಂಬ ನನಗೆ ಪಾಠಗಳ್ನ ಕಲಿಸ್ಕೊಟ್ಟಿದಾರೆ ನಾನು ಕಲ್ತಿದ್ದೀನಿ ನಾನು ಮದುವೆಯಾಗಿ ನಾ ನನ್ನ ಮಗ ಹುಟ್ಟಿದ ಕೆಲವೇ ವರ್ಷಗಳಲ್ಲಿ ನನಗೆ ತುಂಬ ಪ್ರಾಬ್ಲಮ್ ತುಂಬ ಕಷ್ಟ ಆಗಿತ್ತು ಯಾರೂ ನನ್ನ ಪರಿಸ್ಥಿತಿ ಅರ್ಥ ಮಾಡಿಕೊಳ್ದೆ ಇರೋ ಥರ ಇತ್ತು ತುಂಬ ಕಷ್ಟ ಪಟ್ಟೆ ಊಟ ತಿಂಡಿಗೂ ತುಂಬ ಕಷ್ಟ ಇತ್ತು ಆದರೆ ಅದನ್ನು ನಾನು ನಮ್ಮ ತಂದೆ ತಾಯಿ ನಮ್ಮ ಅಕ್ಕ ನನ್ನ ತುಂಬ ಕಾಪಾಡಿದ್ರು ನನ್ನ ಜೊತೆ ನಿಂತ್ಕೊಂಡರು ನನ್ನ ಕಷ್ಟಕ್ಕೆ ಪರಿಹಾರವೂ ಮಾಡಿದ್ರು ಆದ್ರೆ ನಮ್ಮ ರಿಲೇಷನ್ ನಮ್ಮ ಸ್ವಂತದವರಲ್ಲಿ ಒಬ್ಬರು ನಮಗೆ ತುಂಬ ಕಷ್ಟ ಕೊಟ್ಬಿಟ್ಟರು ಆಗಿನ ಪರಿಸ್ಥಿತೀಲಿ ಏನಾಯ್ತು ಅಂತಂದರೆ ಅವರು ಕೊಡ್ತಿರೋ ಕಷ್ಟಕ್ಕೆ ನಮಗೆ ಸಹಿಸ್ಕೊಳ್ಳೋಕೆ ಆಗ್ತಾಯಿರಲಿಲ್ಲ ಆ ಥರ ಕಷ್ಟ ಕೊಟ್ಟಿದ್ದರು ಈ ಕಡೆ ನನ್ನ ಗಂಡನೂ ನಮ್ಮ ಮಾತು ಕೇಳ್ತಾಯಿರಲಿಲ್ಲ ಅವರು ಸ್ವಲ್ಪ ಇದಾಗಿದ್ದರು ಅದರಿಂದ ತುಂಬ ಕಷ್ಟ ಆಯಿತು ನನಗೆ ಆದರೆ ಈ ಪರಿಸ್ಥಿತಿಯಿಂದ ನಾನು ಬ್ ಹೊರಗ್ ಬರಬೇಕು ಏನಪ್ಪಾ ಮಾಡೋದು ಅಂತ ಇದ್ದಾಗ ಚಿನ್ನ ಸಿಗು ಚಿನ್ನ ಇತ್ತು ನನ್ನ ಹತ್ರ ಇದ್ದ ಚಿನ್ನವೆಲ್ಲ ಮಾರಿ ಆ ಕಷ್ಟನ ಪರಿಹಾರ ಮಾಡಿಕೊಂಡೆ ಆ ಚಿನ್ನವೆಲ್ಲ ಮಾರಿ ಆ ಚಿನ್ನದಿಂದ ಬಂದಂಥ ಹಣದಿಂದ ಅವ್ರು ಕ್ ಅವ್ರಿಗೆ ಕೊಟ್ಟು ನಾನು ನು ಅವ್ರ ಕಷ್ಟ ಅವ್ರ ಕಷ್ಟಕ್ಕೆ ನಾನಾದೆ ಆದರೆ ನನ್ನ ಕಷ್ಟಕ್ಕೆ ಯಾರೂ ಆಗಲಿಲ್ಲ ಅದಕ್ಕೋಸ್ಕರ ಅವ್ರಿಗೆ ನಾನು ಕೊಟ್ಟೆ ಆದ್ದರಿಂದ ಆ ಕಷ್ಟದಿಂದ ಒಂದು ಅರ್ಧ ಭಾಗ ನಂಗೆ ಪರಿಹಾರ ಕಂಡುಕೊಂಡೆ ಆದ್ರೂ ಮುಂದೆ ಇನ್ನೂ ತುಂಬ ತೊಂದರೆಗಳು ಆಯಿತು ಕಷ್ಟಗಳಾಯಿತು ನನ್ನ ಸ್ವಂತದವರಿಂದ್ ಇದು ಇಂದಲೇ ನಾನು ಮಾತುಗಳೆಲ್ಲ ಕೇಳೋಂಗಾಯ್ತು ಆದರೆ ಏನು ಮಾಡೋದು ಈ ಕಡೆ ಮಾತಾಡೋಂಗೂ ಇಲ್ಲ ಈ ಕಡೆ ಅನ್ಭವ್ಸೋಂಗೂ ಇಲ್ಲ ಅಂತಾರಲ್ಲ ಆ ಥರ ಪರಿಸ್ಥಿತಿ ಆಗಿತ್ತು ಆದರೆ ಬಿಡು ಈಗ ನಾನು ನನ್ನ ಪರಿಸ್ಥಿತಿಯ ನನ್ನ ಮಕ್ಕಳನ್ನ ಸಾಕಬೇಕು ಅಂತಂದರೆ ನಾನು ಏನಾದ್ರು ಒಂದು ಕೆಲಸ ಮಾಡಬೇಕು ನನ್ನ ಕಾಲ ಮೇಲೆ ನಾನು ನಿಂತ್ಕೋಬೇಕು ಸಂಪಾದನೆ ಮಾಡಬೇಕು ಅಂತ ಹೇಳಿ ಕೆಲಸ ಸೇರ್ಕೋಬೇಕು ಅಂತ ಹೇಳಿ ಒಂದು ಬಟ್ಟೆ ಅಂಗಡಿಗೆ ಸೇರಿಕೊಂಡೆ ಬಟ್ಟೆ ಅಂಗ್ಡಿಲೂ ನಾಲಕ್ಕೈದು ವರ್ಷ ಕೆಲಸ ಮಾಡಿದೆ ಸಂಪಾದನೆ ಮಾಡ್ತಾಯಿದ್ದೆ ನನ್ನ ಗಂಡ ಮಕ್ಕಳು ನಮ್ಮ ಯಜಮಾನ್ರು ಕೆಲಸ ಮಾಡ್ತಾಯಿದ್ದರು ಇಬ್ಬರೂ ಕೆಲಸ ಮಾಡಿ ನಮ್ಮ ಮಕ್ಕಳನ್ನು ಸಾಕಿ ಹೇಗೋ ಒಂದು ದಾರಿಗೆ ಬಂದ್ವಿ ಆಮೇಲೆ ಅದರಿಂದ ಬಟ್ಟೆ ಅಂಗ್ಡಿಗೆ ಹೋಗ್ ಸೇರಿಕೊಂಡ್ಮೇಲೆ ನಂಗೂ ತುಂಬ ಪ್ರಾಬ್ಲಮ್ಮುಗಳಾಯ್ತು ಕಷ್ಟಗಳಾಯಿತು ನನಗೆ ಹುಷಾರ್ ತಪ್ಪೋದು ಆ ಥರ ಪರಿಸ್ಥಿತಿಯೆಲ್ಲ ಬಂತು ಆದ್ದರಿಂದ ಬಟ್ಟೆ ಅಂಗಡಿ ಬಿಟ್ಟೆ ಈಗ ಒಂದು ಸ್ವಸಹಾಯ ಸಂಘ ಸಂಸ್ಥೆಗಳಲ್ಲಿ ಸೇರ್ಕೊಂಡಿದೀನಿ ಆ ಸಂಘ ಸಂಸ್ಥೆಯಿಂದ ಅಲ್ಪ ಸ್ವಲ್ಪ ಹೆಂಗೋ ಬ ದುಡ್ಡು ಕಾಸು ಬರ್ತಾಯಿದೆ ಆದ್ದರಿಂದ ನಮ್ಮ ಮನೆಯವ್ರು ಕೆಲಸ ಮಾಡೋದರಿಂದ ಇಬ್ಬರ ಸಂಪಾದನೆಯಿಂದ ನಮ್ಮ ಮಕ್ಕಳನ್ನ ಚೆನ್ನಾಗಿ ಓದಿಸ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ತಾಯಿದೀವಿ ಆದರೂ ಕೆಲವು ಸಲ ಒನ್ನೊಂದು ಕಷ್ಟಗಳು ಬರ್ತಾಯಿದೆ ಮನೆ ಅಂದಮೇಲೆ ಕೇಳಲೇ ಬೇಕಲ್ವಾ ತುಂಬ ಕಷ್ಟಗಳು ಬರ್ತಾಯಿರುತ್ತೆ ಒಂದಲ್ಲಾ ಒಂದು ಬರ್ತಾಯಿರುತ್ತೆ ಮಕ್ಕಳಿಗೆ ಓದಲಿಕ್ಕೆ ಸ್ಕೂಲ್ ಫೀಸ್ ಕಟ್ಟಬೇಕು ಬಟ್ಟೆ ಬರೆ ತೊಗೊಬೇಕು ಮನೆ ಖರ್ಚು ನೋಡ್ಕೊಬೇಕು ನಮ್ಮ ಮಾವ ಅತ್ತೆ ಮಾವನ್ನೂ ನೋಡ್ಕೊಬೇಕು ಅವ್ರಿಗೆ ಆವಾಗಾವಾಗ ಹುಷಾರ್ ತಪ್ತಾಯಿರುತ್ತೆ ಆಸ್ಪತ್ರೆಗೆ ಕರ್ಕೊಂಡ್ಹೋಗ್ತಾಯಿರ್ಬೇಕು ಈಥತರ ಒಂದಲ್ಲ ಒಂದು ಕಷ್ಟದ ಪರಿಸ್ಥಿತಿಗಳು ಬರ್ತಲೇ ಇರುತ್ತೆ ಇದಕ್ಕೆಲ್ಲ ನನಗೆ ನಮ್ಮ ಫ್ರೆಂಡ್ಸುಗಳು ನನ್ನ ಫ್ರೆಂಡ್ಸು ಹೆಲ್ಪ್ ಮಾಡ್ತಾರೆ ನಮ್ಮ ಯಜಮಾನ್ರು ನೋಡ್ಕೊತಾರೆ ನಮ್ಮ ತಂದೆ ತಾಯಿಯೂ ನೋಡ್ಕೊತಾರೆ ಈ ಥರ ಈಗ ಏನು ತೊಂದರೆ ಇಲ್ಲ ಆ ಥರ ತುಂಬ ತುಂಬ ಕಷ್ಟ ಬಂತು ತುಂಬ ಪರಿಹಾರ ಸಿಕ್ಕಿ ಆಗದೇ ಇರೋ ಅಂಥ ಕಷ್ಟ ಇದೆ ಅಂತ ಹೇಳ್ಕೊಳೋಕ್ಕಾಗ್ತಾಯಿಲ್ಲ ಏನೋ ಒಂದು ಕಷ್ಟನ್ನೆಲ್ಲ ಆ ಟೈಮಿಗೆ ಏನೋ ಒಂದು ಪರಿಸ್ಥಿತಿ ಬಂದು ಅಂತಹ ಕೆಟ್ಟ ಪರಿಸ್ಥಿತಿ ಬಂದ್ರೂ ಅದನ್ನು ಪರಿಹರಿಸ್ಕೋಬಹ್ದು ಅನ್ನೋ ಧೈರ್ಯ ಇದೆ ಅಂತ ಪರಿಹರಿಸ್ಕೊತಾಯಿದೀನಿ ಒಂದ್ಸಲ ಏನಾಯಿತು ಅಂದರೆ ಹೀಗೆ ನಮ್ಮ ರಿಲೇಷನವ್ರೊಬ್ಬರು ನಮಗೆ ತುಂಬ ಕಷ್ಟ ಕೊಟ್ಬಿಟ್ಟರು ಯಾವ ಥರ ಕಷ್ಟ ಕೊಟ್ಟರು ಅಂದರೆ ಸಹಿಸ್ಕೋ ಸಹಿಸೋಕ್ಕೆ ಆಗದೇ ಇರೋ ಅಂತಹ ಕಷ್ಟ ಕೊಟ್ಟರು ಆದರೆ ಏನಾಯ್ತು ಅಂತಂದರೆ ನಮಗೆ ಈ ಜೀವ್ನವೇ ಬೇಡಪ್ಪಾ ಅದು ಏನಕ್ಕೆ ಬದುಕಿರ್ಬೇಕು ಅನ್ನೋ ಥರ ಕಷ್ಟ ಕೊಟ್ಬಿಟ್ಟರು ನಮ್ಮ ರಿಲೇಷನ್ನವ್ರೇ ಸ್ವಂತದವರೇ ದೂರದವರೂ ಅಲ್ಲ ಬೇರೆಯವರೂ ಅಲ್ಲ ನಮ್ಮ ರಿಲೇಷನ್ನಾಗೇ ಇದ್ದುಕೊಂಡು ನಮ್ಮ ಸಂಬಂಧಿಕರೇ ನಮಗೆ ಆ ಥರ ಕಷ್ಟ ಕೊಟ್ಟರು ಬೇಡಪ್ಪಾ ಈ ಜೀವ್ನವೇ ಬೇಡ ಸಾಕಾಯಿತು ಈ ಜೀವ ಇರೋದೇ ಬೇಡ ಅಂತ ಅನ್ನಿಸ್ಬಿಡ್ತು ನನಗೆ ಆದರೆ ಆ ಅಂಥ ಸಮಯದಲ್ಲಿ ನಮ್ಮ ಯಜಮಾನರು ನನಗೆ ಧೈರ್ಯ ತುಂಬಿ ನಮ್ಮ ತಂದೆ ತಾಯಿಯೆಲ್ಲ ನನಗೆ ಧೈರ್ಯ ತುಂಬಿ ನನ್ನ ಕಷ್ಟವನ್ನೆಲ್ಲ ಪರಿಹಾರ ಮಾಡಿ ಇದಕ್ಕೆ ಸಾವೇ ಪರಿಹಾರ ಅಲ್ಲ ಏನಾದರೂ ಒಂದು ವ್ಯವಸ್ಥೆ ಮಾಡೋಣ ನಮ್ಮ ಕಷ್ಟ ಪರಿಹರ್ಸೋಣ ಅಂತ ಎಲ್ಲರೂ ಹೇಳಿ ಧೈರ್ಯ ತುಂಬಿದ್ದರು ಆ ಧೈರ್ಯದಿಂದ ನಾನು ಸ್ವಲ್ಪ ಚೇತರಿಸ್ಕೊಂಡೆ ಈಗ ಆ ಥರ ಕಷ್ಟ ಏನೂ ಇಲ್ಲ ಆ ಕಷ್ಟದಿಂದ ಪರಿಹಾರ ಆಗಿದೀನಿ ಪರಿಹಾರ ಆಗಿ ಹೊರಗ್ ಬಂದಿದೀನಿ ಈಗ ಏನು ತೊಂದರೆಯಿಲ್ಲ ಅವರಿಂದ ನನಗೆ ತೊಂದ್ರೆಯೂ ಆಗ್ತಾಯಿಲ್ಲ ನಾನೇ ಅವರನ್ನ ದೂರ ಇಟ್ಬಿಟ್ಟಿದ್ದೀನಿ ಅವರು ನಮ್ಮ ಹತ್ರ ಬರ್ತಾಯಿಲ್ಲ ನಾವು ಅವ್ರ ಹತ್ರ ಹೋಗ್ತಾಯಿಲ್ಲ ಅವ್ರನ್ನು ತುಂಬ ದೂರ ಇಟ್ಬಿಟ್ಟಿದೀನಿ ಅಂದರೆ ಈಗ ಏನು ಅಂತಂದರೆ ನಾನ್ ಏನೇ ಪರಿಹಾರ ಏನೇ ಕಷ್ಟ ಬಂದ್ರೂ ಪರಿಹರಿಸ್ಕೊಬವ್ದು ಪರಿಹರಿಸ್ಕೊಳ್ಳೋ ಧೈರ್ಯ ಇದೆ ಅನ್ನೋದು ನನ್ನ ಮನಸ್ಸಲ್ಲಿ ಬಂದಿದೆ ಕೆಲಸ ಮಾಡ್ತಾಯಿದೀನಿ ಸಂಪಾದನೆ ಮಾಡ್ತಾಯಿದೀನಿ ಏನೂ ತೊಂದರೆಯಿಲ್ಲ ಎಂಥ ಕಷ್ಟ ಆದರೂ ಪರಿಹರಿಸ್ಕೊಬಹ್ದು ಎಂಥ ಸಿಚುವೇಷನು ಈಗ ದುಡ್ಡು ಕಾಸು ಹಣದ ತೊಂದರೆಯಾಯ್ತಾ ಈಗ ಸಂಘ ಸಂಸ್ಥೆಗಳು ನಾವೇ ಮಾಡ್ತಾಯಿದೀವಿ ಅದರಲ್ಲಿ ಲೋನ್ ತೊಗೊತೀವಿ ಬ್ಯಾಂಕಲ್ಲಿ ಲೋನ್ ತೊಗೊತೀವಿ ನಂಗೆ ಬರೋ ಸಂಪಾದನೆಯಿಂದ ಲೋನುಗಳು ತಿಂಗ್ಳ ತಿಂಗ್ಳ ಲೋನುಗಳು ಕಟ್ಟಿ ಕಟ್ಟಿ ತೀರಿಸ್ಕೊಂಡೋಗ್ತಾಯಿದೀನಿ ಈಗ ಆ ಥರದ ಪ್ರಾಬ್ಲಮ್ ಏನಿಲ್ಲ ಈಗ ಒಂದು ನೆಮ್ಮದಿಯಾಗಿದೀವಿ ನನ್ನ ಮಕ್ಕಳು ಓದ್ತಾಯಿದ್ದಾರೆ ಅವ್ರನ್ನ ಚೆನ್ನಾಗಿ ಓದಿಸ್ಬೇಕು ಅನ್ನೋದೊಂದು ಆಸೆ ಅದಕ್ಕೆ ಎಷ್ಟೇ ಖರ್ಚಾದರೂ ಪರಾಗಿಲ್ಲ ಸಂಘ ಸಂಸ್ಥೆಯಿಂದ ಬ್ಯಾಂಕ್ ಲೋನುಗಳಿಂದ ಬ್ಯಾಂಕ್ ಲೋನ್ ತೊಗೊತೀವಿ ತಿಂಗ್ಳು ತಿಂಗಳು ಕಟ್ಕೊಂಡ್ ಕಟ್ಕೊಂಡ್ ಹೋಗ್ತಾಯಿದೀವಿ ಹಾಗೆ ಮಾಡ್ತಾ ಮಾಡ್ತಾ ನನ್ನ ಮಕ್ಕಳನ್ನು ಚೆನ್ನಾಗಿ ಓದಿಸ್ಬೇಕು ಅನ್ಕೊಂಡಿದೀನಿ ಒಳ್ಳೆಯ ಕೆಲಸ ತೊಗೊಬೇಕು ಚೆನ್ನಾಗಿ ಓದಿಸಿ ಅವ್ರಿಗೊಂದ್ ಕೆಲಸ ಭರಿಸ್ಬೇಕು ಅನ್ನೋದೊಂದು ನಂಗೆ ಆಸೆ ಆದರೆ ನಮ್ಮ ಜೀವನದಲ್ಲಿ ಏನಾಯಿತು ಅಂತಂದರೆ ಎಲ್ಲ ನಮ್ಮ ಸಂಬಂಧಿಕರೆ ನಮ್ಮನ್ನು ನಮಗೆ ತುಂಬ ಕಷ್ಟಗಳನ್ನು ಕೊಟ್ಬಿಟ್ಟರು ಒಬ್ಬೊಬ್ಬರಿಂದಲೂ ನಾನು ಒನ್ನೊಂದು ಪಾಠಗಳ್ನ ಕಲ್ತಿದೀನಿ ಅದನ್ನೆಲ್ಲ ನೋಡ್ತಾಯಿದ್ದರೆ ಹೀಗೆ ಒಬ್ಬರು ನನ್ನ ಗೆಳ ಗೆಳತಿ ಗೆಳತಿ ಒಬ್ಳು ಹಿಂಗೆ ಸಂಘ ಸಂಸ್ಥೆಯಲ್ಲಿ ದುಡ್ಡು ಬೇಕು ಅಂತ ಕೇಳಿದ್ಲು ನಾನೇ ಶ್ಯೂರಿಟಿಯಾಗಿ ದುಡ್ಡು ಇಸ್ಕೊಟ್ಟೆ ಲಕ್ಷಗಟ್ಟಲೆ ದುಡ್ಡಿಸ್ಕೊಂಡು ಈಗ ಕಟ್ತಾಯಿಲ್ಲ ಅವಳು ಈಗ ಅದನ್ನು ನಾನೇ ಕಟ್ತಾಯಿದೀನಿ ನಾನೇ ಕಟ್ಟಿ ತೀರಿಸಿ ಮುಗ್ಸಿದೀನಿ ಆದರೆ ಅವಳು ನಂಗೆ ಒಂದು ರೂಪಾಯೂ ಇನ್ನೂ ಕೊಟ್ಟಿಲ್ಲ ನಾನು ನನ್ನ ಫ್ರೆಂಡು ಗೆಳತಿ ಅನ್ಕೊಂಡು ನಾನು ಸಹಾಯ ಮಾಡಿದ್ರೆ ಅವಳು ನನಗೇ ತಿರುಮಂತ್ರ ಹಾಕಿಬಿಟ್ಲು ನನಗೆ ಕಷ್ಟ ಕೊಟ್ಟುಬಿಟ್ಲು ಆದರೆ ನಾನು ಏನು ಅವ್ಳನ್ನು ಏನು ಅನ್ನೋಕ್ಕಾಗಲಿಲ್ಲ ಅವ್ಳ ಪರಿಸ್ಥಿತಿ ಆ ಥರ ಇತ್ತು ಸಂಘಗಳು ಕಟ್ಟೋಕ್ಕಾಗ್ಲಿಲ್ಲ ಆದ್ದರಿಂದ ನಾನೇ ಕಟ್ಟಿ ಮುಗಿಸ್ದೆ ಅವಳಿಂದ ನನ್ಗಿನ್ನೂ ಒಂದು ರೂಪಾಯೂ ಬಂದಿಲ್ಲ ಆದರೆ ಇದರಿಂದ ಏನು ತಿಳ್ಕೊಂಡೆ ಅಂದರೆ ಎಂಥವ್ರಿಗೂ ಸಹಾಯ ಮಾಡಲೇಬಾರ್ದು ಎಂಥ ಫ್ರೆಂಡ್ಸೇ ಆಗಲೀ ಸಂಬಂಧಿಕರೇ ಆಗಲೀ ಯಾರ್ಗೂ ಸಹಾಯ ಮಾಡಬಾರ್ದು ನಾವಾಯಿತು ನಮ್ಮ ಜೀವನ ಆಯಿತು ಅಂತ ಇರಬೇಕು ಅಂತನ್ನಿಸುತ್ತೆ ಆದರೆ ಅವರು ಫ್ರೆಂಡ್ಸಲ್ವಾ ಸಂಬಂಧಿಕರಲ್ವಾ ಅಂತ ಒಂದು ಕಡೆ ಅಯ್ಯೋ ಪಾಪ ಏನಾದ್ರು ಒಂದು ಹೆಲ್ಪ್ ಮಾಡ್ಬೋದಾಗಿತ್ತಲ್ಲ ಅಂತನ್ಸಿತಿತ್ತು ಅನ್ಸುತ್ತೆ ಆದರೆ ಅವ್ರು ಕಲಿಸಿರೋ ಪಾಠಗಳಿಂದ ನಾವು ಯಾರನ್ನೂ ನೋಡಬಾರ್ದು ಯಾರಿಗೂ ಸಹಾಯ ಮಾಡಬಾರ್ದು ಅಂತನ್ನಿಸ್ತಾಯಿದೆ ಆದರೂ ಒಂದು ಕ್ ಒಂದು ಮೂಲೆಯಲ್ಲಿ ಮಾಡ್ಬೋದಾಗಿತ್ತಲ್ಲ ಅಂತ ಅನ್ಸುತ್ತೆ ಆದ್ದರಿಂದ ಈಗ ಯಾರಿಗೂ ನಾನು ಹೆಲ್ಪ್ ಮಾಡೋಕ್ಕೋಗ್ತಾಯಿಲ್ಲ ಯಾರಿಗೂ ತೊಂದರೆ ಕೊಡೋಕು ಹೋಗ್ತಾಯಿಲ್ಲ ನಾವಾಯಿತು ನಮ್ಮ ಜೀವನ ಆಯಿತು ಅಂತಿದೀವಿ ಆದರೆ ಅವ್ರು ಕಲಿಸ್ಕೊಟ್ಟಿರೋ ಪಾಠಗಳು ಅದರಿಂದ ತಿಂದಿರೋ ನೋವುಗಳನ್ನಂತೂ ಯಾವತ್ತೂ ಮರೆಯೋಕ್ಕಾಗಲ್ಲ ಇದು ಜಿ ನಾವಿರೋ ತನಕ ನಮ್ಮ ಜೀವನ ಇರೋ ತನಕ ಅದು ನೆನಪಲ್ಲೇ ಉಳಿದಿರುತ್ತೆ ಅದು ಕಲ್ತು ಅದರಿಂದ ಕಲ್ತಿರೋವಂಥ ಪಾಠ ಮಾತ್ರ ಮರೆಯೋಕ್ಕಾಗಲ್ಲ ಅದು ನಮ್ಮ ಜೀವನ್ದಲ್ಲಿ ಅಡಳ್ ಅಳ್ವಡಿಸ್ಕೊಬೇಕು ಅನ್ಕೊಂಡಿದೀನಿ ಆದರೆ ಅಳ್ವಡಿಸೊಕ್ಕಾಯ್ತ ಇಲ್ಲ ಆದರೂ ನೋಡೋಣ ಒಂದು ಅರ್ಧನಾದರೂ ಅಳ್ವಡಿಸ್ಕೊಂಡು ಯಾರ ಸಹವಾಸಕ್ಕೂ ಹೋಗದೇ ಇರಬೇಕು ಅಂತ ಅನ್ಕೊಂಡಿದೀನಿ ಆ ಥರ ಇರಬೇಕು ಅಂತ ಅನ್ಕೊತಾಯಿದೀನಿ ಹಂಗೆ ಇರೋಣ ಅಂತ ಅನ್ಕೊತಿದೀನಿ ಅನ್ಕೊತೀನಿ